ಕೃಷಿ ಮಾಡುವುದು ಎಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನಾವು ಹೊಲದಲ್ಲಿ ಶಾಲೆಯ ರಜೆ ದಿನಗಳಲ್ಲಿ ಹೊಲಕ್ಕೆ ಹೋದಾಗ ನಮಗೇನೊ ಒಂಥರ ಖುಷಿ ಕೊಡ್ತಿತ್ತು ಅಲ್ಲಿರುವ ಬೆಳೆಗಳನ್ನು ನೋಡಿ ಇದೆಲ್ಲ ಹೇಗೆ ಸಾಧ್ಯ ಎಂದು ನಾವು ಮುಂಚೆ ಇದೆಲ್ಲ ಹೆಂಗೆ ಸಾಧ್ಯ ಯಾವ ಥರ ಬೆಳಿತಾ ಇದ್ದು ಬೆಳಿತಾ ಇರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ವಿ ನನ್ನ ತಂದೆ ತಾಯಿಯೂ ರೈತರಾಗಿರೋದರಿಂದ ನನಗೆ ಕೃಷಿ ಅಂದರೆ ಇವಾಗಲೂ ತುಂಬ ಇಷ್ಟ ಆಗುತ್ತದೆ ಯಾಕಂದರೆ ಈ ಕಷ್ಟದ ಸಮಯದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ಕೊಂಡು ಹೋಗೋದಕ್ಕಿಂತ ನಮ್ಮ ಹೊಲದಲ್ಲೇನೆ ನಾವು ಸಾಕಷ್ಟು ಬೆಳೆಗಳನ್ನು ಬೆಳೆದು ಅದರಿಂದ ಬರುವ ದುಡ್ಡಿನಿಂದ ನಾವು ಬೆಳೆಯಬಹುದು ಹೀಗಾಗಿ ನನ್ಗೆ ಕೃಷಿ ಮಾಡುವುದ್ರಲ್ಲಿ ಏನೋ ಒಂಥರ ಖುಷಿ ಆದ್ದರಿಂದ ನಾವು ನಾಲ್ಕು ಜನಕ್ಕೆ ಆಹಾರವನ್ನು ಕೊಡ್ಬೋದು ಅನ್ನೋದೊಂಥರ ಖುಷಿ ಆಗುತ್ತದೆ ನನಗೆ ಅದರಿಂದ ಕೃಷಿ ಮಾಡುವುದು ನನಗೆ ಉತ್ತಮವಾದದ್ದು ಎಂದು ಹೇಳುತ್ತಿದ್ದೆ ಕೃಷಿ ಮಾಡುವುದು ಹೇಗಂತ ನಾನು ಹೇಳಲು ಹೇಳ್ತೀನಿ ಒಂದು ಭೂಮಿಯನ್ನು ನಮಗೆ ಇಷ್ಟವಾದ ಅದೆ ಸೂಕ್ತವಾದ ಮಣ್ಣಿನಲ್ಲಿ ನಾವು ನಮಗೆ ಬೇಕಾದ ಬೆಳೆಗಳನ್ನು ಬೆಳೆಯಬಹುದು ನಾನು ಈರುಳ್ಳಿ ಮೆಣ್ಶಿನ ಕಾಯಿ ಮತ್ತು ಅದರಲ್ಲಿ ತೊಗರಿ ಅದು ಬೆಳೆಗಳೆಲ್ಲ ಒಂದೇ ಥರ ಒಂದೇ ಹೊಲದಲ್ಲೇ ವಿವಿಧ ಬೆಳೆಗಳನ್ನು ಬೆಳಿತಾಯಿದ್ವಿ ಅದು ಬಿತ್ತನೆ ಮಾಡೋ ಬಿತ್ತನೆ ಮಾಡಬೇಕಾದ್ರೆ ಏನೊ ಒಂಥರ ಖುಷಿ ಮಳೆ ಬಿತ್ತನೆ ಮಾಡಿ ಬಂದ ಒಂದಿಷ್ಟು ದಿನಗಳಲ್ಲಿ ಮಳೆ ಆಗಿ ನಂತರ ಅದು ಫಸಲೊಡೆದು ಅದು ನಂತರ ಹೇಗೆ ನಾವು ಬಿತ್ತನೆ ಮಾಡಿ ಬಂದ ನಂತರ ಅದು ಬೆಳೆ ಹೇಗೆ ಉನ್ನತವಾಗಿ ಬೆಳಿತಾಯಿತ್ತು ಹಾಗೆಯೇ ನಮ್ಮ ಮನಸ್ಸಲ್ಲಿ ಒಂಥರ ಖುಷಿ ನೋಡ್ತಾಯಿತ್ತು ಹಾಂ ಬೆಳೆ ಬಿತ್ತಿ ಬಂದಿದೀವಪ್ಪ ಏನೋ ಬರುತ್ತೆ ಈ ಸಾರಿ ಏನಾದರೂ ಒಂದು ಮಾಡ್ಬೋದು ಈ ಸರಿಯಾದರೂ ಅನ್ನೋದು ಒಂಥರ ಖುಷಿ ಇರುತ್ತೆ ಮಕ್ಕಳು ಮಕ್ಕಳು ಶಿಕ್ಷಣಕ್ಕಾಗ್ಬೋದು ಅಥ್ವಾ ಅವರ ಯಾವುದಾದ್ರು ಒಂದು ಫಂಕ್ಷನ್ನಿಗೆ ಎದಕ್ಕಾದ್ರು ಆಗುತ್ತೆ ಅನ್ನೋದು ಒಂದು ಭರವಸೆ ಇರುತ್ತೆ ಹೇಗೊ ಮಳೆ ಆಯಿತು ಬೆಳೆ ಬಂತು ನಂತರ ಬಿತ್ತೋಕ್ಕಿಂತ ಅದು ನೆಕ್ಸ್ಟ್ ಫಸಲು ಬಂದಾಗ ಅದನ್ನು ರಾಶಿ ಮಾಡೋದಂದ್ರೆ ತುಂಬ ಇಷ್ಟ ಆಗ್ತಿತ್ತು ಯಾಕಂದರೆ ಅದು ರಾಶಿಯನ್ನೆಲ್ಲಾ ತಗೊಬಂದು ಅದೆಲ್ಲ ಕೊಯ್ದು ಅದನ್ನು ಮೆಷಿನ್ನಿಗೆ ಹಾಕಿಸಿ ನಂತರ ಅದು ಬಂದು ರೇಟಿಗೆ ಬಂದರೆ ಸರಿ ನಮ್ಗೆ ತಕ್ಕಾದ ರೇಟಿಗೆ ಸಿಕ್ತಾಯಿತ್ತು ಇಲ್ಲಕಂದರೆ ಇಲ್ಲ ನಾವು ಲಾಸಲ್ಲೂ ಇರ್ಬೋದು ಅಥವಾ ಲಾಭದಲ್ಲೂ ಇರ್ಬೋದು ಅದನ್ನೆಲ್ಲ ಯೋಚನೆ ಮಾಡ್ಲಾರ್ದೆ ಸುಮ್ಮನೆ ಏನು ಒಂದು ಸರಿ ಹೋಗ್ಲಿ ಒಂದು ಸರಿ ಕಷ್ಟ ಬರಲಿ ಒಂದು ಸರಿ ಏನಾದ್ರೂ ಆಗಲಿ ಭೂಮಿ ತಾಯಿಗೆ ಬಿತ್ತಿದ್ವಿ ಅಂದರೆ ಮುಗೀತು ಆಕಿನಾ ಆಕೆ ಕೈ ಹಿಡಿದು ಬೆಳೆಸ್ತಾಳೆ ಅನ್ನೋ ನಂಬಿಕೆ ಅಲ್ಲಿ ಬಿತ್ತಿ ಬಂದಿರ್ತೀವಿ ಹಾಗೇ ನೆಕ್ಸ್ಟ್ ನಾವು ಮಾರ್ಕೆಟ್ ಮಾರ್ಕೆಟಿಗೆ ಹೋದಾಗ ಅದ್ರ ಬೆಲೆ ಕಡಿಮೆ ಇರಲಿ ಹೆಚ್ಚಿರಲಿ ಅದರಲ್ಲೆ ಸಂತೋಷ ಪಟ್ಕೊಂಡು ಬರೋದು ಅದೊಂದು ಧೈರ್ಯ ಇದೆಯೆಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ನಾವು ರೈತರೇ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ನಮ್ಮ ಪಪ್ಪಾ ಮತ್ತು ನಮ್ಮ ಅಣ್ಣ ಎಲ್ಲರೂ ರೈತರೇ ನಾವು ಹೊಲ್ದಲ್ಲಿ ಹೊಲಕ್ಕೆ ಹೊಲ್ದಕ್ಕೆ ಹೋದಾಗ ಏನೋ ಒಂಥರ ಖುಷಿ ಕೊಡುತ್ತೆ ಏಕಂದರೆ ಅಲ್ಲಿಯ ಉತ್ತಮವಾದ ಗಾಳಿ ವಾತಾವರಣ ಹೀಗೆ ಸುಮ್ಮನೆ ಕೂತು ಈಗೆನಾದರೂ ನ ಕೆಲಸ ಮಾಡೋದಾದ್ರೆ ಕೂತು ಕಂಪ್ಯೂಟರ್ ವರ್ಕ್ ಮಾಡೋದು ಅದು ಇದು ಅಂದರೆ ಇಷ್ಟ ಆಗಲ್ಲ ಬಟ್ ಹೊಲದಲ್ಲೆ ಆದರೆ ನಾವು ಆರಾಮ್ಸೆ ಗಾಳಿ ಗಾಳಿ ತಗೊಂಡು ಚೆನ್ನಾಗಿ ಊಟ ಮಾಡಿ ಆರಾಮ್ಸೆ ಕೆಲಸ ಮಾಡಿಕೊಳ್ತಾ ಏನೋ ಖುಷಿಯಿಂದ ಎಲ್ಲರೂ ಕೂಡಿ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಬೇಸರ ಅನ್ನೋದೇನಿಲ್ಲ ಹೊಲಕ್ಕೆ ಹೋದಾಗ ಹಾಗಾಗಿ ಕೃಷಿ ಮಾಡಬೇಕಾದ್ರೆ ಏನೋ ಒಂಥರ ಸಂತೋಷ ಸಿಗುತ್ತೆ ಸಂತೋಷ ಸಿಗುತ್ತೆ ಆದ್ದರಿಂದ ನಾನು ಕೃಷಿ ಮಾಡೋಕೆ ತುಂಬ ಇಷ್ಟಪಡ್ತೀನಿ ಅಲ್ಲೇ ಮತ್ತು ಏನು ಹೇಳಬೇಕಂದ್ರೆ ಕೃಷಿ ಬಗ್ಗೆ ಎಷ್ಟು ಹೇಳಿದರೂ ಸಾಲಲ್ಲ ಹಾಗಾಗಿ ಕೃಷಿ ಅದರಿಂದ ಹಾಂ ಕೃಷಿಯಿಂದ ನಾವು ಮಾಡಿ ನಾವು ಮಾರಾಟ ಮಾಡಿ ಬಂದಿದ್ದನ್ನು ನಮಗೂ ಆ ಕೃಷಿ ಬೆಳೆಯಿಂದ ಮಾರಾಟ ಮಾಡಿ ಬಂದಿರೋ ಹಣದಿಂದ ನಮ್ಮ ತಂದೆ ತಾಯಿಗಳು ನಮಗೆ ಅದರಲ್ಲಿ ಇಷ್ಟು ಅಮೌಂಟನ್ನು ಕೊಟ್ಟು ನಮ್ಗೆ ಬೇಕಾದ್ದನ್ನು ಕೊಡ್ಸುವಾಗಲೂ ತುಂಬ ಹೆಲ್ಪ್ ಆಗಿದೆ ಕೃಷಿ ಮತ್ತು ಹೇಳ್ಬೇಕಂದ್ರೆ ಕೃಷಿ ಬಗ್ಗೆ ಎಷ್ಟು ಹೇಳಿದರೂ ಸಾಲೊಂಗಿಲ್ಲ ಕೃಷಿ ನಮ್ಮ ಮನೆಯಲ್ಲಿರುವಂಥ ನಾ ಆಫ್ ಮಾಡ್ತೀನಿ ಇರು ನೀ ಸಲ ಮತ್ತು ಹಾಂ ಕೃಷಿ ಏನಂದರೆ ಕೃಷಿ ಮಾಡೋದಂದರೆ ನಂಗೆ ಏಕಿಷ್ಟ ಅಂದರೆ ಒಂದೊಂದು ಸಾರಿ ಏ ಇದ್ರ ಇನ್ನೊಂದು ಸಾರಿ ದೇಶ ಏನು ಆ ಎಲ್ಲ ನಿಂತಿರೋದೆ ಬರೀ ಎಲ್ಲರೂ ಬರೀ ನೌಕರಿ ಅದು ಇದು ಅಂತ ವರ್ಕ್ ಮಾಡ್ತಾಯಿದ್ದರೆ ಹೊಟ್ಟೆಗೆ ಯಾರು ಬಡಿಸೋರು ಅಂತ ಅನ್ನೋ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಾ ರೈತಳಾಗೋಕೆ ಇಷ್ಟಪಡ್ತೀವಿ ನಾ ರೈತರಾದ್ರೆ ಕೆಲವು ಎಷ್ಟು ಒಂದು ಹತ್ತು ಜನಕ್ಕಾದರೂ ನಾ ಸಹಾಯ ಮಾಡಿ ನಾವು ಬೆಳ್ದಂಥ ಬೆಳೆಯಿಂದ ಹತ್ತು ಜನಕ್ಕಾದರೂ ಸಹಾಯ ಆಗುತ್ತೆ ಅದರಿಂದ ಅವ್ರ ಹಸಿವು ನೀಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಇದರಿಂದ ನನಗೂ ತುಂಬ ಖುಷಿ ಯಾಕಂದರೆ ನಾವು ಬೆಳೆದ ಬೆಳೆಯಿಂದ ಹತ್ತು ಜನ ಬದುಕ್ತಾರೆ ಅಂದ್ರೆ ನನಗೆ ತುಂಬ ಖುಷಿ ಆಗ್ತದಂದ್ರೆ ಆಗುತ್ತೆ ಆಮೇಲೆ ನಂತರ ನಮ್ಮ ಮನೆಯವ್ರಿಗೂ ನಮಗೂ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಯಾಕಂದರೆ ನಾವು ಹೊಲ್ದಾಗೆ ಬೆಳೆದಿದ್ದು ಇದ್ದದ್ದನ್ನೇ ಬೆಳೆಗಳನ್ನೇ ನಾವು ಉಪ್ಯೋಗ್ಸಿದ್ದರಿಂದ ನಮ್ಗೆ ಯಾವುದೇ ರೀತಿ ಅಂಥ ಕಷ್ಟ ಬರಲ್ಲ ಈ ಮಟ್ಟಕ್ಕೆ ಖುಷಿ ಆಗುತ್ತೆ ನನಗೆ ಒಂಥರ ಕೃಷಿ ಮಾಡೋದು ನಮ್ಮ ತಂದೆ ತಾಯಿಗೆ ಅವ್ರಿಗಿನ್ನೂ ಖುಷಿ ಯಾಕಂದರೆ ಮಳೆ ಅದು ಒಂದು ಸೀಸನಲ್ಲಿ ಬಿತ್ತೋದು ಮತ್ತು ಒಂದು ಸೀಸನಲ್ಲಿ ಅದರಲ್ಲಿರೊ ಕಳೆಯನ್ನು ತೆಗಿಯೋದು ಮತ್ತು ಒಂದು ಸೀಸನಲ್ಲಿ ಅದ್ರ ಫಸಲು ಬರೋದು ಬಂದಿದ್ದನ್ನು ಕಾಪಾಡಿಕೊಳ್ಳೋದು ಮತ್ತು ಹೊಳ್ಳಿ ಅದನ್ನು ಯಾವ ರೀತಿ ಅಂದರೆ ಅದನ್ನು ಬಂದಿದ್ದನ್ನು ಅಷ್ಟು ಯಾವ ರೀತಿಯಾಗಿ ಸಂಗ್ರಹಿಸಿ ಯಾವ ರೀತಿ ಜೋಪಾನ ಮಾಡ್ಬೇಕನ್ನೋದನ್ನು ನಾವು ಹೇಳ್ತೆ ನೋಡ್ಕೊಬೋದು ಕೆಲವಷ್ಟು ರೈತರು ಅದನ್ನು ತಾವು ಬೆಳ್ದಂಥ ಬೆಳೆಯನ್ನು ಹಗೇವು ಹಗೇವು ಅಂತ ಇರುತ್ತೆ ಆ ಹಗೇವು ಒಳಗೆ ಬಚ್ಚ ಮುಚ್ಚಿಡೋದಾಗ್ಲಿ ಅಥ್ವಾ ತಮ್ಮ ದೊಡ್ಡ ಮನೆ ಇದ್ದರೆ ಮನೇಲಿ ಹಚ್ಚಿಕೊಳ್ತಾರೆ ಇಲ್ಲಿ ತಂದ್ರೆ ಇದು ಹಗೇವು ಆಮೇಲೆ ಬಣವಿ ಒಳಗೆ ಅಲ್ಲಿ ಇಲ್ಲಿ ಕಾಳು ಕಡೀನ ಮುಚ್ಚಿಡೋದಾಗಲೀ ಅದೆಲ್ಲ ಮಾಡ್ತಾರೆ ಆಮೇಲೆ ಕೃಷಿಯಿಂದ ನಾ ನಮ್ಗೆ ವಿವಿಧ ರೀತಿಯ ವಿವಿಧ ರೀತಿಯ ಆಹಾರಗಳನ್ನು ಪಡಿಬೋದು ನಾವು ಒಂದೇ ರೀತಿ ಅಂತ ಬೆಳೆಯೋಕ್ಕಾಗಲ್ಲ ಇವಾಗ ಕಪ್ಪು ಮಣ್ಣಿನಲ್ಲಿ ಜೋಳ ಹತ್ತಿ ಕಡಲೆ ಉಳ್ಳಾಗಡ್ಡಿ ಮೆಣಸು ಮೆಣ್ಶಿನ್ಕಾಯಿ ಈ ಥರ ಎಲ್ಲ ಬೆಳೆದ್ರೆ ಕೆಂಪು ಮಣ್ಣಿಂದ ಸಜ್ಜೆ ತೊಗರಿ ಆಮೇಲೆ ಬೀಟಿ ಹತ್ತಿ ಈ ಥರ ವಿಧವಿಧವಾದಂಥ ಬೆಳೆಗಳನ್ನು ಬೆಳಿಬೋದು ಮತ್ತು ನಂತರ ನಮ್ಮ ಸೈಡೆಲ್ಲ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಮಾತ್ರ ಇರೋದರಿಂದ ನನಗಿದಷ್ಟೇ ಗೊತ್ತು ನಾವು ವಾಣಿಜ್ಯ ಬೆಳೆಗಳಂತೂ ಏನೂ ಬೆಳೆಯಂಗಿಲ್ಲ ಬಟ್ ನಾವು ಬೆಳೆಯೋದೆಲ್ಲ ಈ ಮೆಣ್ಶಿನ್ಕಾಯಿ ಜೋಳ ಗೋಧಿ ಹತ್ತಿ ಕಡಲೆ ಆಮೇಲೆ ನೆಲಗಡಲೆ ಹುರಿಗಡಲೆ ಈ ಥರದಂಥ ವಿವಿಧ ಬೆಳೆಗಳನ್ನೇ ಬೆಳಿತೀವಿ ಹಾಗೆ ಅದ್ರಲ್ಲಿ ಹಾಂ ಕೆ ಮೆಣ್ಶಿನ್ಕಾಯಿ ಬೆಳೆ ಅಂದರೆ ಭಾಳ ಇಷ್ಟ ಯಾಕಂದರೆ ಅದರಲ್ಲಿ ಒಂದು ಸರಿ ಒಂದು ಸರಿ ಏನಾದರೂ ಬಿತ್ತನೆ ಮಾಡಿದರೆ ಅದು ಹಸಿಮೆಣ್ಶಿನ್ಕಾಯಿ ಇದ್ದಾಗ ಹಸಿಮೆಣ್ಶಿನ್ಕಾಯಿ ಹಸಿಮೆಣ್ಶಿನ್ಕಾಯಿ ಮಾರ್ಬೋದು ಇಲ್ಲ ಅಂದರೆ ನಂತರ ಅದನ್ನಷ್ಟು ಒಣಗಿಸಿ ಒಣಗಿಸಿ ನಂತರ ಅದು ಕೆಂಪಾಗಿದ್ದು ಅದನ್ನು ಹದ ಮಾಡಿ ಮಾರ್ಕೆಟಿಂಗ್ ಮಾಡೋದು ಅದನ್ನು ಅದು ತುಂಬ ಇಷ್ಟ ಆಗುತ್ತೆ ನನಗೆ ಯಾಕಂದರೆ ಒಂದೇ ಬೆಳೆನ ಅದನ್ನು ವಿವಿಧ ರೀತಿಯಲ್ಲಿ ಉಪಚರಿಸುವುದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕೃಷಿ ಅಂದರೆ ಭಾಳ ಇಷ್ಟ ನನಗೆ ಏನೊ ಒಂಥರ ಖುಷಿ ಕೊಡುತ್ತೆ ಏನೊ ದುಃಖದಲ್ಲಿದ್ದಾಗ ಏನೋ ಇದ್ದಾಗ ಒಂದು ಸ್ವಲ್ಪ ಹೊಲದ ಕಡೆ ಹೋಗಿ ಬೆಳೆ ಕಡೆ ಗಮನ ಕೊಟ್ಟುಬಿಟ್ರೆ ಮನೇಲಿರೊ ಸಮಸ್ಯೆ ಬಗ್ಗೆ ಏನು ತಲೆಕೆಡಿಸ್ಕೊಂಡು ಏನೂ ಆಗಲ್ಲ ಎಲ್ಲ ಎಷ್ಟು ಇಷ್ಟ ಆಗುತ್ತೆ ಹೊಲಕ್ಕೋದ್ರೆ ಏನೋ ಒಂಥರ ಉಲ್ಲಾಸ ಆಮೇಲೆ ಉಲ್ಲಾಸ ಇರುತ್ತೆ ಹೊಲಕ್ಕೋದರೆ ಮತ್ತು ಹೇಳಬೇಕಂದ್ರೆ ಕೃಷಿ ಹಾಂ ಉತ್ತಮವಾದ ವಾತಾವರಣ ಒಳ್ಳೆಯ ವಾತಾವರಣ ಊರಲ್ಲಾದರೆ ಗಜಿ ಬಿಜಿ ಅದು ಇದು ಅಂತೆಲ್ಲ ಬಹಳ ನಿಶ ಶಬ್ದ ಶಬ್ದ ಶಬ್ದ ಅದೆಲ್ಲ ಆಗ್ತಿರುತ್ತೆ ಬಟ್ ಹೊಲ್ದಾಗ ಹೊಲಕ್ಕೋದಾಗ ಮಾತ್ರ ಹಾಗಿರಲ್ಲ ಯಾಕಂದರೆ ಪ್ರಶಾಂತವಾದದ್ದು ಗಿಡ ಇರುತ್ತೆ ಗಿಡದ ಹತ್ರ ನಿತ್ಕೊಂಡು ನಮ್ಗೆ ಬೇಕಾದಂಥ ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋತ ಕೂರ್ಬೋದು ಕೂಡ್ಕೊ ಕೂತ್ಕೊಳ್ಬೋದು ಮತ್ತು ಹೇಳಬೇಕಂದ್ರೆ ಕೃಷಿಯಿಂದ ಜಗ ಸಾಕಷ್ಟು ಜನ ಮುಂದೆಯೂ ಬಂದಿದ್ದಾರೆ ಮುಂದೆ ಬಂದಿದ್ದಾರೆ ತಮ್ಮ ಕಷ್ಟಕಾಲಗಳಲ್ಲಿ ಕೃಷಿ ಹೆಲ್ಪ್ ಕೃಷಿ ಸಹಾಯ ಮಾಡಿದೆ ಕೃಷಿಯಿಂದ ಬಟ್ ಜನರಿಗೆ ವ ಯಾವುದೇ ನಷ್ಟ ಇಲ್ಲ ಹಿಂದಿನ ಕಾಲ ಹಿಂದಿನ ಜನ್ರೇಷನ್ನವರ್ಗೂ ಕೃಷಿ ಭಾಳ ಇಂಪಾರ್ಟೆನ್ಸ್ ಇದ್ದಿತ್ತು ಬಟ್ ಇವಾಗಿವಾಗ ಬರ್ತಾ ಬರ್ತಾ ಅದೆಲ್ಲ ಅದ್ರ ಮಹತ್ವ ಕಡಿಮೆ ಆಗ್ತಾಯಿದೆ ಎಲ್ಲರೂ ಬರೀ ಜಾಬ್ ನೌಕರಿ ಅದು ಇದು ಅನ್ಕೊಂಡು ಕೃಷಿ ಹತ್ತಿರ ಗಮನ ಕೊಡ್ತಾಯಿಲ್ಲ ಬಟ್ ಮುಂದೊಂದು ದಿನ ಕೃಷಿ ಮಾಡೋರಿಗೆ ಫುಲ್ ವ್ಯಾಲ್ಯೂ ಬರ್ಬೋದು ಅಂತ ನನ್ನ ಅಭಿಪ್ರಾಯ ನನಗೆ ಮಾತ್ರ ಕೃಷಿ ಅಂದರೆ ಇಷ್ಟ ನಾನು ಮುಂದೆ ನನ್ನ ಜೀವನ್ದಾಗ ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ ಆದರೆ ನಾನು ಕೃಷಿ ಮಾಡೊಕೇನೆ ಇಷ್ಟಪಡ್ತೀನಿ ಅದರಿಂದ ಯಾಕಂದರೆ ಅದು ನಮ್ಮನ್ನು ಕೈ ಬಿಡಲ್ಲ ಒಂದೊಂದು ಕ್ಷಣ ನಾವು ನಂಬಿದ ಜನ ನಮ್ಮನ್ನು ಕೈ ಬಿಟ್ರೂ ಆದರೆ ನಮ್ಮ ಭೂಮಿ ತಾಯಿ ಯಾವತ್ತೂ ನಮ್ಮ ಕೈ ಬಿಡಲ್ಲ ಆದಷ್ಟು ನಮ್ಗ ನಾವೆಷ್ಟು ಬಿತ್ತಿರ್ತೇವೊ ಅಷ್ಟಕ್ಕಾದರೂ ಅದ್ರ ರಿಟರ್ನ್ ನಮ್ಗೆ ಕೊಟ್ಟೇ ಕೊಡ್ತಾಳೆ ಭೂಮಿ ತಾಯಿ ಹಾಗಾಗಿ ನಂಗೆ ಕೃಷಿ ಅಂದರೆ ತುಂಬ ಇಷ್ಟ ನಾನು ಕೃಷಿಯನ್ನು ತುಂಬ ಇಷ್ಟಪಡ್ತೀನಿ ಕೃಷೀಲಿ ಬಿತ್ತನೆ ಮಾಡೋದಂದರೆ ತುಂಬ ಇಷ್ಟ ಅದ್ರುನೂ ಒಂದು ಉಡಿ ಕಟ್ಟಿ ಉಡಿ ಬಿತ್ತೋದು ಅಂತಾರಲ್ಲ ಆ ಥರ ನಂಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೇನಾ ಇಷ್ಟೆಲ್ಲ ಹೇಳ್ತೀನಿ ಕೃಷಿ ಬಗ್ಗೆ ಎಷ್ಟು ಹೇಳಿದರೂ ಸಾಲಲ್ಲ ನಾನಿಷ್ಟು ಮಾತ್ರ ಹೇಳಕ್ಕೆ ನನ್ನ ಕೈಲಿ ಎಷ್ಟಾಗತ್ತೊ ಅಷ್ಟು ನಾನು ಹೇಳಿದೀನಿ